ಹಾಂ ಹೇಳಿ ನೀವು ಯಾರು ಹಾಂ ಹೇಳಿ ಫರ್ಜಿನ್ ಹಾಂ ಹೌದು ಮನೆನಾ ನಾವು ಮನೆ ರಿಪೇರಿ ಮಾಡೋದು ಹಾಂ ಹೇಳಿ ಹಾಂ ಮನೆ ಎಷ್ಟು ಚದರದಲ್ಲಿದೆ ಹಾಂ ಓ ಆಯಿತು ಎಲ್ಲಿರೋದು ಏನು ಕೆಲಸ ಮಾಡ್ಬೇಕು ಸರ್ ಅಲ್ಲಿ

ಅಲ್ಲಿ ವಾಸ ಮಾಡ್ತಿದ್ದೀರಾ ಇಲ್ಲಾ ಬೇರೆ ಕಡೆ ಇದ್ದೀರಾ ಸರ್ ವಾಸ ಮಾಡ್ತಿದ್ದೀರಾ ಇಲ್ಲ ಬೇರೆ ಮನೆಯಲ್ಲಿದ್ದೀರಾ

ಅದು ಸರ್ ನಮಗೆ ಲೆಬರ್ಗಳ ಕೂಲಿ ಬೀಳುತ್ತೆ ನಾವು ಅಲ್ಲಿ ಬಂದು ನೋಡಬೇಕು ಸ್ಥಳ ಪರಿಶೀಲನೆ ಮಾಡಬೇಕು ಮತ್ತು ಅಲ್ಲಿ ಏನೇನು ಮಾಡಬೇಕು ಅಂತ ಎಲ್ಲ ಹೇಳ್ಬೇಕು ಎಷ್ಟೊತ್ತಿಗೆ ಸಿಗ್ತೀರಾ ಸರ್ ನೀವು ಹಾಂ ಎರಡು ಎರಡುವರೆಗಾ ಎಲ್ಲಿ ಸಿಗ್ತೀರಾ ದಾವಣಗೆರೆನಾ ಯಾವ ಬಸ್ ಸ್ಟ್ಯಾಂಡಲ್ಲಿ ಸಿಗ್ತೀರಾ ಇಲ್ಲ ಎಲ್ಲಿ ಸಿಗ್ತೀರಾ ಹೇಳಿ ಸರ್ ನಂಗೆ ಕರೆಕ್ಟ್ ಸ್ಥಳ ಹೇಳಿ ಸರ್ ಎರಡುವರೆಗಾ ಏನೇನು ಕೆಲಸ ಇದೆ ಹೇಳಿ ಬಿಡಿ ಸರ್ ನಾನೊಂದು ಪ್ಲ್ಯಾನ ರೆಡಿ ಮಾಡ್ಕೊಬೇಕು

ಹೊ ಮೇಲಂತಸ್ತು ರೆಡಿ ಮಾಡಬೇಕು

ನಾವು ಕರೆ ಮಾಡ್ತೀನಿ ಮತ್ತೆ ಅಲ್ಲಿ ದಾವಣಗೆರೆ ಬಸ್ ಸ್ಟ್ಯಾಂಡಲ್ಲಿ ಎರಡೂವರೆಗೆ ಸಿಗ್ತೀರಾ ಹ್ಞೂ ಅದು ನೆಲ ಅಂತಸ್ತು ಮತ್ತು ಮಾಡಿ ಅಂತಸ್ತು ರೆಡಿ ಮಾಡಬೇಕು ರಿಪೇರಿ ಮಾಡಿಸ್ಬೇಕು ಹಾಂ ಸರಿ ಸರ್ ಆಯಿತು ಓಕೆ ಕರೆ ಮಾ ಕರೆ ಮಾಡಿರಿ ನಾವು ಮತ್ತೆ ಸಿಗ್ತೀವಿ ಸರಿ ಆಯ್ತು ಆಯಿತು